ಹಾಂ ಹೇಳಿ ಹೌದು ಡೇಟಾ ಎಂಟ್ರಿ ಪೋಸಿಶನಲ್ಲಿ ಜಾಬ್ ಒಪ್ನಿಂಗ್ ಇದೆ ಯಾವಾಗ ನೋಡಿದ್ದು ಇದನ್ನ ನೀವು ಜಾಬ್ ಅಪ್ಲಿಕೇಶನ್ ಎಡ್ವಟೈಸ್ಮೆಂಟ್ ಎರಡು ದಿನದ ಮುಂಚೆನಾ ಆಂ ಹಾಂ ಹಾಂ ಹಾಂ ಹೌದು ಒಂದು ಡೇಟಾ ಎಂಟ್ರಿ ಪೋಸಿಶನ್ ಒಪನ್ನಿದೆ ಬಟ್ ನೀವು ನಿಮ್ಮ ಹೆಸರು ಮತ್ತು ನೀವು ಏನು ಎಜುಕೇಶನ್ ಕ್ವಾಲಿಫಿಕೇಷನ್ ಏನು ಅಂತ ಹೇಳಿ ಸ್ವಲ್ಪ ತಿಳಿಸ್ಬೋದಾ ಓಕೆ ಬಟ್ ಅವತ್ತು ಜಾಬ್ ಅಪ್ಲಿಕೇಶನ್ನಲ್ಲಿ ಅವ್ರು ಏನಾದರು ಸ್ಪೆಸಿಫಿಕ್ಕಾಗಿ ಈ ಥರ ಈ ಥರ ಎಜುಕೇಶನ್ ಇರಬೇಕು ಅಂತ ಏನಾದರು ಹೇಳಿದ್ದಾರಾ ಓಹ್ ಓಕೆ ಓಕೆ ಹ್ಞೂ ಸರಿ ಸರಿ ಸೊ ಈಗ ಇನ್ನೂ ಏನಂತ ಹೇಳಿದರೆ ನೀವು ಎಲ್ಲಿಯವರು ಲೋಕಲೈಟಾ ಅಥವಾ ನೀವು ದೂರದ ಕಡೆಯಿಂದ ಮಾತಾಡ್ತಿದ್ದೀರಾ

ಹಾಂ ಓಕೆ ಓಕೆ ಸೊ ಇದು ಎಕ್ಸ್ಪೀರಿಯನ್ಸ್ಡ್ ಇದ್ದೀರಾ ನೀವು ಕ್ಯಾಂಡಿಡೇಟ್ ಅಥವಾ ಬೇರೆ ಎಲ್ಲಾದರೂ ಇದರ ಮುಂಚೆ ಬ ವರ್ಕ್ ಮಾಡಿದ್ದೀರಾ ಅಥವಾ ಇದೇ ಹೊಸ ಜಾಬಾ ನಿಮ್ಮದು ಓಹ್ ಓಕೆ ಓಕೆ ಸರಿ ಸರಿ ಬ ಡೇಟಾ ಎಂಟ್ರಿದು ಬಗ್ಗೆ ನಿಮ್ಗೆ ಏನಾದರು ಒಂದು ಮಿನಿಮಮ್ ನಾಲೇಜ್ ಏನಾದರು ಇದೆಯಾ ಇದರಲ್ಲಿ ಏನಾಗ್ಬೋದು ಏನು ಕಥೆ ಅಂತ ಎಲ್ಲ ಹೇಳಿ ಊಂ ಊಂ ಊಂ ಹೌದು ನಾರ್ಮಲ್ ಟೈಪಿಂಗ್ ಸ್ಪೀಡ್ ಏನಾದರು ನೀವು ಚೆಕ್ ಮಾಡಿದ್ದೀರಾ ಇದಕ್ಕಿಂತ ಮುಂಚೆ ಹ್ಞೂ ಓಕೆ ಫಾರ್ಟಿ ಇದೆಯಾ ಸರಿ ಇದು ಸಾಮನ್ಯವಾಗಿ ಏನೋ ಒಂದು ಫಾಮ್ ಬರ್ತದೆ ಅದನ್ನು ನಾವು ಸಿಸ್ಟಮ್ಮಲ್ಲಿ ಅಪ್ಡೇಟ್ ಮಾಡುವಂಥದ್ದು ಇರ್ತದೆ ಕೆಲವೊಮ್ಮೆ ಅಲ್ಲಿ ಇಲ್ಲಿ ಏನಾದರು ಒಂದು ಕ್ಯಾಲ್ಕುಲೇಶನ್ಸ್ ಅಥವಾ ಏನಾದರು ಮಾಡುವಂಥದ್ದು ಇರ್ಬೋದು ಸೊ ಸಿಂಪಲ್ಲಾಗಿ ಇರ್ತದೆ ಜಾಬ್ ಟ್ರೈನಿಂಗೆಲ್ಲ ನಾವು ಪ್ರೊವೈಡ್ ಮಾಡ್ತೇವೆ ನೀವು ಒಂದು ಕೆಲಸ ಮಾಡಿ ನೀವು ಅಂತಲ್ಲ ಇನ್ನು ಮಾ ನಮ್ದು ಸುಮಾರು ಒಪ್ನಿಂಗ್ಸ್ ಇದೆ ಇದರಲ್ಲಿ ನಿಮ್ಮ ಕಾಲೇಜ್ನಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರು ಇದ್ದರೆ ಅವರನ್ನು ನಮ್ಮ ಆಫೀಸಿಗೆ ಕಳಿಸಿ ಒಂದು ದಿನ ಇಂಟರ್ವ್ಯೂ ಮಾಡೋಣ ನಂತರ ಏನಂತೇಳಿ ಅವರು ಎಚ್ ಆರ್ನವ್ರು ಹೇಳ್ತಾರೆ ಆಯಿತಾ ಓಕೆ ಹೌದು ಅವರು ಟೈಪಿಂಗ್ ಟೆಸ್ಟ್ ಅಂತೂ ತೊಗೊಳ್ತಾರೆ ನಂತರ ಬೇಸಿಕ್ ಗ್ರಾಮರ್ಸ್ ಎಲ್ಲ ಚೆಕ್ ಮಾಡ್ತಾರೆ ಹ್ಞೂ ಆಯಿತಾ ಇದ್ರ ನಂತರ ಮತ್ತೇನು ಮತ್ತು ಒಪರೇಷನ್ಸ್ ರೌಂಡ್ ಒಂದು ಇರ್ತದೆ ನಂತರ ಎಚ್ ಆರ್ ಅವ್ರು ನಿಮ್ಮ ಸ್ಯಾಲರಿ ಅದು ಇದು ಕಾಂಪನ್ಸೇಷನ್ ಬಗ್ಗೆ ಎಲ್ಲ ಅವ್ರು ಮಾತಾಡ್ತಾರೆ ಆಯಿತಾ ಫ್ರೆಶರ್ಸ್ ಮಾಡ್ಬೋದು ಒಂದು ಎರಡು ವರ್ಷದ ಎಕ್ಸ್ಪೀರಿಯನ್ಸ್ ಇದ್ದೋವ್ರು ಎಪ್ಲಾಯ್ ಮಾಡ್ಬೋದು ಓಕೆ ಸರಿ ಹಾಗಾದರೆ ಆಲ್ರೈಟ್